ಹಲೋ ನಮಸ್ತೆ ಸರ್ ಇದು ಬ್ರಯ್ಟ್ ರೆಸ್ಟೋರೆಂಟಾ ವಿದ್ಯಾನಗರ ದಾವಣಗೆರೆ ಹಾಂ ನನ್ನ ಹೆಸರು ವೀಣಾ ಅಂತ ಇಲ್ಲೇ ವಿದ್ಯಾನಗರ ಫಸ್ಟ್ ಮೈನ್ ಫಸ್ಟ್ ಕ್ರಾಸ್ ಹಾಂ ಸರ್ ಈಗ ಒಂದು ಗಂಟೆ ಮುಂಚೆ ನಾನು ರೋಟಿ ಊಟಕ್ಕೆ ಆರ್ಡರ್ ಮಾಡಿದ್ವಲ್ಲಾ ಸರ್ ಹಾಂ ಸರ್ ಅದು ಬಂದು ತಲ್ಪಿದೆ ನಿಮ್ಮ ಕಡೆಯೋರು ಬಂದು ಕೊಟ್ಟೋದ್ರು ಈಗ ಸ್ವಲ್ಪ ಹೊತ್ತಾಯ್ತು ಸರ್ ಇವಾಗ ಅದನ್ನ ತೆಗೆದು ನೋಡಿದಾಗ ಇದು ಚೆನ್ನಾಗಿಲ್ಲ ಸರ್ ಊಟ ಊಟ ಮಾಡೋಕ್ಕಾಗಲ್ಲ ಸರ್ ಯಾಕೋ ಗುಣಮಟ್ಟನೂ ಚೆನ್ನಾಗಿಲ್ಲ ಅನ್ಸುತ್ತೆ ಮತ್ತು ಒಂಥರಾ ದುರ್ವಾಸನೆ ಬರ್ತಿದೆ ಸರ್ ನೋಡಿ ಸರ್ ಏನು ಮಾಡ್ತೀರಾ ನೋಡಿ ಸರ್ ಇದನ್ನ ಊಟ ಮಾಡೋಕ್ಕಾಗಲ್ಲ ಸರ್ ಏನು ಸರ್ ಇದು ನಿಮ್ಮ ರೆಸ್ಟೋರೆಂಟಲ್ಲಿ ಚೆನ್ನಾಗಿರುತ್ತೆ ಅಂತ ನಾವು ಆದೇಶ ಕೊಟ್ಟರೆ ಈ ಥರ ಕಳ್ಸಿದ್ದೀರಲ್ಲಾ ಊಟ ಮಾಡೋದು ಚೆನ್ನಾಗಿರ್ಬೇಕು ತಾನೆ ಚೆನ್ನಾಗಿದ್ರೆ ನಿಮಗೂ ಗ್ರಾಹಕರು ಹೆಚ್ಗೆ ಆಗ್ತಾರೆ ಹಾಂ ಸರ್ ತುಂಬ ವಾಸನೆ ಬರ್ತಿದೆ ಸರ್ ಊಟ ಮಾಡೋದು ಗುಣಮಟ್ಟವಾಗಿರಬೇಕು ಸರ್ ಹಾಗಾದ್ರೆ ನಿಮಗೂ ಕೂಡ ಗ್ರಾಹಕರು ಹೆಚ್ಗೆ ಆಗ್ತಾರೆ ಇದು ಒಂದು ನನ್ನ ಸಲಹೆ ಅಷ್ಟೆ ನೋಡಿ ಏನು ಮಾಡ್ತೀರಾ ನಮ್ಮ ಹಣನಾದರೂ ಹಿಂದಿರುಗಿಸಿ ಇಲ್ಲಾಂದರೆ ಊಟ ಬದಲಾಯ್ಸ್ಕೊಡ್ತೀರಾ ಹೆಂಗೆ ಮಾಡ್ತೀರಾ ಸರ್ ಹಾಂ ಊಟ ಬದಲಾಯಿಸ್ತೀರಾ ಸರಿ ಸರ್ ಚೆನ್ನಾಗಿರೋದು ಕಳಿಸಿ ಸರ್

ಎಲ್ಲ ತಾಜಾವಾಗಿರ್ಬೇಕು ಬಿಸಿದು ಸ್ವಲ್ಪ ಗುಣಮಟ್ಟವಾಗಿರಲಿ ಆದೇಶ ಕೊಡ್ತೀವಿ ಅಂತ ಹೆಂಗ್ ಬೇಕೊ ಹಂಗ್ ಕಳಿಸ್ಬೇಡಿ ಚೆನ್ನಾಗಿರೋದು ಕಳಿಸಿ ಸರ್ ನಾವು ಇನ್ನೊಬ್ರಿಗೆ ಹೇಳಿ ನಿಮ್ಮ ರೆಸ್ಟೋರೆಂಟಲ್ಲಿ ಹೀಗೆ ತರಿಸಿಕೊಳ್ರಿ ಅಂತ ಹೇಳ್ತೀವಿ ಅವಾಗ ನಿಮಗೂ ಕೂಡ ಇನ್ನೂ ಹೆಚ್ಚಿಗೆ ಆಗ್ತಾರೆ ಗ್ರಾಹಕರು ಆಯಿತು ಸರ್ ಸರಿ ಸರ್ ಕಳ್ಸಿಕೊಡಿ ಸರ್ ಆಯಿತು ಸರ್ ಧನ್ಯವಾದಗಳು ಸರ್ ಆಯಿತು ಸರ್